ಆತ್ಮೀಯರೆ ನಮಸ್ಕಾರ ಹೊಸ ಚಿತ್ರ ರಚಿಸಬೇಕಾದ್ರೆ ನಾವು ಏನನ್ನು ವಿಚಾರಿಸ್ತೀವಿ ಅಂತ ಹೇಳಿ ಪ್ರಶ್ನೆ ಹಾಕಿದಾಗ ಮೊದಲು ನಾವು ಚಿತ್ರಕಲೆ ಯಾವಾಗ ಕಲಿತ್ವಿ ಚಿತ್ರಕಲೆ ಕಲಿಯುವುದ್ರಿಂದ ಏನು ಲಾಭ ಚಿತ್ರಕಲೆಯನ್ನೇ ಯಾಕೆ ಕಲಿಯಬೇಕು ಅನ್ನೋದನ್ನು ಮೊದ್ಲ್ ತಿಳ್ಕೋಬೇಕು ನಾವು ಸಣ್ಣವ್ರಿದ್ದಾಗ ಈ ಚಿತ್ರಕಲೆ ಬಗ್ಗೆ ಗೊತ್ತಿದ್ದಿಲ್ಲ ಆದ್ರು ನಮ್ಮಲ್ಲಿ ನನ್ನಕ್ಕಿನ ಹಿರಿಯರೊಬ್ಬರು ಆ ಆ ವೃತ್ತಿಯಲ್ಲಿ ತೊಡಗಿದ್ದರು ಅವ್ರ ಕಡೆ ಹೋಗಿ ನಾವು ಏನು ಚಿತ್ರಕಲೆ ಚಿತ್ರಕಲೆಯಿಂದಾಗುವ ಲಾಭ ಏನು ಅಂತ ಹೇಳಿ ತಿಳ್ಕೊಂಡಾಗ ಈ ಚಿತ್ರಕಲೆಯ ಬಗ್ಗೆ ಮಹತ್ವ ಗೊತ್ತಾಗಿದ್ದು ಇದ್ರಲ್ಲಿರೋ ವಿಷಯ ಏನಿದೆ ಅಂತ ತಿಳ್ಕೋಬೇಕು ತಿಳ್ಕೊಳ್ಳುವಂಥ ಆಸಕ್ತಿಯು ನಮಗೆ ಬಂದಿದ್ದು ಅವಾಗ ಈಗ ಒಂದು ಹೊಸ ಚಿತ್ರವನ್ನು ರಚನೆ ಮಾಡಬೇಕಾದರೆ ಅನೇಕ ಅನೇಕ ಅನೇಕ ಕ್ರಿಯೆಗಳನ್ನು ಉಪಯೋಗಿಸ್ತಾ ಇದ್ದಾರೆ ಅನೇಕ ಅನೇಕ ಮಾಧ್ಯಮಗಳನ್ನು ಉಪಯೋಗ್ಸ್ತಾ ಇದ್ದಾರೆ ಅನೇಕ ಅನೇಕ ಹೊಸ ವಿಧಾನಗಳ್ನೂ ಸಹ ಈ ಚಿತ್ರಕಲೆಯಲ್ಲಿ ಮಾಡ್ತಾಯಿದ್ದಾರೆ ನಾವು ಕಲಿಯುವುದಕ್ಕೂ ಈಗ ಚಿತ್ರ ಬರ್ಯುವುದಕ್ಕು ಬಹಳ ವ್ಯತ್ಯಾಸವಿದೆ ಮತ್ತು ಆಧುನಿಕ ಯುಗದಲ್ಲಿ ಚಿತ್ರಕಲೆಯ ಬಗ್ಗೆ ಆಸಕ್ತಿಯೂ ಕಡಿಮೆ ಆಗ್ತಾ ಬಂದಿದೆ ಏಕಂದ್ರೆ ಈ ತಂತ್ರಜ್ಞಾನದಿಂದ ಈ ನಮ್ಮ ಚಿತ್ರಕಲೆಗೆ ಸೊಲ್ಪ ಬೇಜಾರಾಗೋ ಆಗುವಂತಹ ಸನ್ನಿವೇಶಗಳು ನಡೆದಿದ್ದಾವೆ ಈಗ ನಮ್ಮ ಚಿತ್ರಕಲೆ ಬಗ್ಗೆ ಅನೇಕ ಕ್ಯಾಂಪುಗಳು ನಡಿತಿರ್ತವೆ ಅನೇಕ ಪ್ರದರ್ಶನಗಳು ನಡಿತಿರ್ತವೆ ಅನೇಕ ಎಗ್ಜಿಬಿಷನ್ಗಳು ಸಹ ನಡೆಸ್ತಾಯಿದ್ದಾರೆ ಈ ಕಲೆಯ ಬಗ್ಗೆ ಪ್ರಭಾವ ಬೀರಲಿ ಅಂತ ಹೇಳಿ ಈ ಕಲೆ ಅಂದಾಗ ನಮ್ಮ ಪ್ರಾಚ್ಯಕಾಲ ಕಲೆ ಬೇರೆ ಆಧುನಿಕ ಕಲೆ ಬೇರೆ ಆಧುನಿಕ ಕಲೆಯಲ್ಲಿ ಈಗಿನ ಹೊಸ ವಿಧಾನವನ್ನು ಬಳಸಿ ಚಿತ್ರ ಬರಿತಾಯಿದ್ದಾರೆ ಅವು ಪ್ರದರ್ಶನವೂ ಆಗ್ತದೆ ಮೊದಲಿನ ಕಾಲದಲ್ಲಿ ಆದಿಮಾನವನ ಕಾಲದಲ್ಲಿ ರೇಖೆಗಳ ಮೂಲಕ ತಮ್ಮ ಭಾಷೆಯನ್ನು ಹೇಳ್ತಾಯಿದ್ದರು ಚಿತ್ರಕಲೆ ಮೂಲಕ ತಮ್ಮ ಭಾಷೆಯಲ್ಲೇ ವ್ಯಕ್ತಪಡಿಸುವ ಸಲುವಾಗಿ ಚಿತ್ರಕಲೆಯನ್ನು ಉಪಯೋಗ್ಸ್ತಾಯಿದ್ರು ಈಗಿನ ಕಾಲದಲ್ಯೂ ಸಹ ಅದೇ ರೀತಿಯಾದ ಪ್ರಕ್ರಿಯೆ ನಡಿತಾಯಿದೆ ಮತ್ತು ನಾವು ಚಿತ್ರವನ್ನು ಬರಿತಾಯಿದ್ದೇವೆ ಅದೂ ಅಲ್ಲದೆ ಚಿತ್ರಕಲೆಗೇ ಯಾಕೆ ಮಹತ್ವ ಕೊಡಬೇಕು ಚಿತ್ರಕಲೆ ಕಲಿಯುವುದ್ರಿಂದ ಏನು ಲಾಭ ಚಿತ್ರಕಲೆ ಯಾಕೆ ಅಳವಡ್ಸ್ಕೊಬೇಕು ಅನ್ನೋದ್ಕೆ ಒಂದು ಮುಖ್ಯವಾದ ಕಾರಣ ಏನಂದರೆ ಅಲ್ಲಿಯ ಪರಿಸರ ಪರಿಸರ ಅವ್ರ ಮೇಲೆ ಯಾವುದು ಪ್ರಭಾವ ಬೀರ್ತದ್ಯೋ ಅದ್ ಅದೇ ಚಿತ್ರವು ಆ ಕ್ಯಾನ್ವಸ್ ಮೇಲೆ ಮೂಡಿಬರ್ತದೆ ಒಬ್ಬ ಕಲಾವಿದ ಒಂದು ಚಿತ್ರವನ್ನು ಬರಿಬೇಕಾದ್ರೆ ಒಂದು ಅದರಲ್ಲಿರುವಂಥ ವಿಷಯವನ್ನು ಸಂಗ್ರಹ ಮಾಡ್ಬೇಕು ಮೊದ್ಲು ವಿಷಯವನ್ನು ಸಂಗ್ರಹ ಮಾಡಿ ಅದರ ಮೇಲೆ ರೇಖೆಗಳನ್ನ ಹಾಕಬೇಕು ಆ ರೇಖೆಗಳಿಗೆ ತಕ್ಕಂತಹ ಬಣ್ಣವನ್ನು ಲೇಪಿಸಬೇಕು ಅವಾಗ ಮಾತ್ರ ಅದು ಒಂದು ಒಳ್ಳೆಯ ಚಿತ್ರವಾಗಿ ರೂಪವಾಗಲು ಸಾಧ್ಯವಾಗುತ್ತದೆ ಹೀಗಾಗಿ ಹೊಸ ಹೊಸ ರೀತಿಯನ್ನು ಬಳಸ್ತಾಯಿದ್ದಾರೆ ಹೊಸ ಹೊಸ ವಿಧಾನವನ್ನು ಬಳಸಿ ಚಿತ್ರವನ್ನು ರಚಿಸ್ತಾಯಿದ್ದಾರೆ ಇದ್ರ ಬಗ್ಗೆ ನಾವು ಒಳ್ಳೆಯ ವಿಚಾರವನ್ನು ವ್ಯಕ್ತಪಡಿಸಿದ್ರೆ ಒಂದು ಒಳ್ಳೆಯ ವಿಚಾರ ಆ ಚಿತ್ರವನ್ನು ನೋಡಿ ಸಮಾಜದಲ್ಲಿ ಪ್ರಭಾವ ಬೀರಲು ಸಾಧ್ಯ ಆಗ್ತದೆ ಹಾಗೇ ಈಗ ಆಧುನಿಕ ಯುಗದಲ್ಲಿ ಟೂ ಡಿ ತ್ರೀ ಡಿ ಫೋರ್ ಡಿ ಚಿತ್ರವನ್ನು ಬರಿತಾಯಿದ್ದಾರೆ ನೋಡಿರಬೇಕು ಅನೇಕ ಅನೇಕ ಕಲಾವಿದರು ಅನೇಕ ಅನೇಕ ಪ್ರಯೋಗಗಳನ್ನು ಮಾಡಿ ಚಿತ್ರವನ್ನು ಬರಿತಾಯಿದ್ದಾರೆ ಆ ಅದ್ರಲ್ಯೂ ಸಹ ಚಿತ್ರ ಬರೆಯೋದ್ರಲ್ಲಿ ಯಾವ ಶೈಲಿ ಇದೆ ಯಾವ ವಿಧಾನವನ್ನು ಬಳಸ್ತಾರೆ ಕೆಲವೊಂದು ಕೆಲವೊಂದು ಜನ ತಮ್ಮದೇ ಆದಂಥ ಶೈಲಿಯಲ್ಲಿ ರೇಖೆಗಳಿಂದ ಮೂಲಕ ಚಿತ್ರವನ್ನು ಬರಿತಾಯಿದ್ದಾರೆ ಕೆಲವ್ರು ಬಣ್ಣಗಳ ಮೂಲಕ ಚಿತ್ರವನ್ನು ಬರಿತಿದ್ದಾರೆ ಕೆಲವ್ರು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಯೂ ಸಹ ಚಿತ್ರವನ್ನು ಬರಿತಿದ್ದಾರೆ ಆ ಚಿತ್ರವನ್ನು ಬರೆವಾಗ ಆನ್ಲೈನ್ ಇರ್ಬೋದು ಅಥ್ವಾ ಆಫ್ಲೈನ್ನಲ್ಲಿ ಸಿಗುವಂಥ ವಿಷಯವನ್ನು ಸಂಗ್ರಹ ಮಾಡಿ ಆ ಶೈಲಿಯನ್ನು ಸಂಗ್ರಹ ಮಾಡಿ ಅವೆಲ್ಲವನ್ನೂ ಸಹ ಅದರಲ್ಲಿ ಆಳವಡ್ಸ್ಕೊಳ್ಳಲು ಚಿತ್ರಕಲೆಯನ್ನು ಬರಿತಾಯಿದ್ದಾರೆ ನೋಡ್ತಾಯಿದ್ದಾರೆ ಹೀಗಾಗಿ ಈಗ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಆನ್ಲೈನ್ ಹಾಗೂ ಆಫ್ಲೈನುಗಳ ಮೂಲಕವೂ ಬಳಸಿಕೊಳ್ತಾಯಿದ್ದಾರೆ ಕೆಲವು ವಿದೇಶಗಳಲ್ಯೂ ಸಹ ಅನೇಕ ಭಾಷೆಗಳಲ್ಲಿ ಚಿತ್ರವನ್ನು ಬರಿತಾಯಿದ್ದಾರೆ ಆದರೆ ಚಿತ್ರಕಲೆಗೆ ಭಾಷೆ ಬೇಕಾಗಿಲ್ಲ ವಿಷಯ ಬೇಕು ಆ ವಿಷಯವನ್ನು ತಂತಜ್ಞಾನದ ಮೂಲಕ ತಿಳಿದ್ಕೊಂಡು ಆ ವಿಷಯಕ್ಕೆ ಏನು ಬೇಕು ಅದನ್ನು ಚಿತ್ರದ ಮೂಲಕ ತಿಳಿಸ್ತದೆ ಆ ಚಿತ್ರ ಯಾವುದೇ ಭಾಷೆಯಲ್ಲಿ ಮೂಡಿದ್ರು ಸಹ ಇದು ಅರ್ಥವಾಗಬೇಕು ಅಂಥ ಭಾಷೆಯನ್ನು ಸಹ ಮಾಡ್ತಾಯಿದ್ದಾರೆ ಈಗಿನ ಆಧುನಿಕ ಕಾಲದಲ್ಲಿ ಅನೇಕ ತಂತ್ರಜ್ಞಾನವನ್ನು ಬಳಸಿ ಚಿತ್ರವನ್ನು ಬರಿತಾಯಿದ್ದಾರೆ ಅಲ್ಲದೇ ಮೋ ನೋಡ್ತಾಯಿದ್ದಾರೆ ಅನೇಕ ತಂತ್ರಜ್ಞಾನ ಉಪಯೋಗಿಸ್ತಾ ಇದ್ದಾರೆ ಹೀಗೆ ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಒಂದು ವಿಷ್ಯವನ್ನು ವಿಷಯವನ್ನ ಸಂಗ್ರಹಿಸಿ ಅನೇಕ ಕಲಾವಿದರು ಬಿಡಿಸಿದಂಥ ಚಿತ್ರದ ಬಗ್ಗೆ ವಿಮರ್ಶೆಯನ್ನು ಮಾಡಿ ಆ ವಿಮರ್ಶೆಯ ಮೇಲೆ ಕೆಲವೊಂದು ಚಿತ್ರಗಳ್ನೂ ಸಹ ಬರೆದಿದ್ದಾರೆ ಮತ್ತು ತದ್ರೂಪ ಚಿತ್ರಗಳನ್ನೂ ಸಹ ಈಗ ಅಜಂತಾ ಎಲ್ಲೋರದಲ್ಲಿ ತೆಗೆದ ಅನೇಕ ಚಿತ್ರಗಳೂ ಸಹ ಅವೂ ಸುತ ಇದ್ದಂತಹ ರೀತಿಯಲ್ಲಿ ತೆಗೆದು ಜನರಿಗೆ ತೋರ್ಸ್ತಾಯಿದ್ದಾರೆ ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯ ಆಗಬಹುದು ಏನೋ ಅಂತ ಹೇಳಿ ತಿಳ್ಕೊಂಡು ಅವರು ಅನೇಕ ಚಿತ್ರಗಳನ್ನು ಬರಿತಾಯಿದ್ದಾರೆ ಆದರೆ ಒಬ್ಬ ಚಿತ್ರ ಕಲಾವಿದನು ಚಿತ್ರವನ್ನು ರಚಿಸಬೇಕಾದರೆ ಯಾವ ವಿಷಯ ಬಗ್ಗೆ ಚಿತ್ರ ಬರೆಯಬೇಕು ಯಾವ ವಿಷಯವನ್ನು ತೆಗೆದುಕೊಂಡ್ರೆ ಜನರಿಗೆ ಮುಟ್ಟುತ್ತೆ ಈಗಿನ ವಿಷಯ ಏನು ಅನ್ನೋದನ್ನು ತಿಳ್ಕೊಂಡು ಚಿತ್ರವನ್ನು ರಚನೆ ಮಾಡ್ತಿದ್ದಾರೆ ನಾವು ಪರಿಸರ ಪರಿಸರ ಅವಾಗಿನ ಪರಿಸರ ಏನಿತ್ತು ಈಗಿನ ಪರಿಸರ ಹೇಗಿದೆ ಆಧುನಿಕ ಪರ್ಸರವೇ ಬೇರೆ ಅವಾಗಿನ ಪರಿಸರ ಬೇರೆ ಗಿಡ ಮರ ಬಳ್ಳಿ ಹೂವು ಹಣ್ಣು ಕಾಯಿಗಳ ಚಿತ್ರವನ್ನು ಬರಿತಿದ್ವಿ ಅದನ್ನು ಈಗ ತಂತಜ್ಞಾನ ಮೂಲಕ ಹೊಸ ಚಿತ್ರವನ್ನು ಬರೆಯಲು ನಾವು ಪ್ರಾರಂಭ ಮಾಡಿದ್ದೇವೆ ಹೇಗೆ ಆಧುನಿಕ ಕಾಲದಲ್ಲಿ ಯಾವ ರೀತಿಯಾಗಿ ತ್ರೀ ಡಿ ತ್ರು ಟೂ ಡಿ ಚಿತ್ರಗಳನ್ನ ನಾವು ಬರಿಯಬೇಕು ಅನ್ನೋದನ್ನು ಅರಿತುಕೊಂಡು ಆ ಚಿತ್ರಗಳ ಮೇಲೇ ಅನೇಕ ವಿಷಯಗಳನ್ನ ನಾವು ಬರಿತಾ ಇದ್ದೇವೆ ಹೀಗೆ ಬರೆಯುವಾಗ ಅನೇಕ ವಿಷಯಗಳು ಬರ್ತವೆ ಆಗಿನ ಚಿತ್ರಕ್ಕೂ ಈಗಿನ ಚಿತ್ರಕ್ಕೂ ನಾವು ಅನೇಕ ವ್ಯತ್ಯಾಸಗಳ್ನು ಕಾಣ್ತಾ ಇದ್ದೇವೆ ಆದರೆ ಅದರಲ್ಲಿ ಕಂಡುಬರೋದಲ್ಲ